ನಾನು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಪ್ರಯಾಣಿಸಿದ್ದೇನೆ ದೇಶವೆಂದರೆ ನಮ್ಮ ಪೂರ್ತಿ ದೇಶದಲ್ಲಿ ಪ್ರಯಾಣಿಸಿಲ್ಲ ನಾನು ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ಪ್ರಯಾಣ ಮಾಡಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಯಾವುದೆಂದರೆ ಕೇರಳ ನಾನು ನನ್ನ ಒಂದು ವ್ಯಾಸಂಗದ ಅವಧಿಯಲ್ಲಿ ನಾನು ಕೇರಳಕ್ಕೆ ಒಂದು ವಾರದ ಮಟ್ಟಿಗೆ ಪ್ರವಾಸಕ್ಕೆಂದು ತೆರಳಿದ್ದೆ ಅಲ್ಲಿಯ ಒಂದು ವಾತಾವರಣವು ನನಗೆ ತುಂಬ ಇಷ್ಟವಾಯಿತು ಏಕೆಂದರೆ ಅಲ್ಲಿಯ ಒಂದು ಪರಿಸರ ಮತ್ತು ಜನರನ್ನು ಅವರು ಪ್ರೀತಿಸುವ ರೀತಿ ಮತ್ತು ಅಲ್ಲಿಯ ಒಂದು ಒಳ್ಳೆಯ ನಡೆನುಡಿಯ ಜನರ ಒಂದು ಭಾವಗಳು ಅವೆಲ್ಲವು ನನಗೆ ಇಷ್ಟವಾಯಿತು ನಾನು ಕೇರಳ ರಾಜ್ಯಕ್ಕೆ ಪ್ರಯಾಣಿಸಿದ ಉದ್ದೇಶವೇನೆಂದರೆ ನಾವು ಒಂದು ವಿಜ್ಞಾನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೆವು ಅದರ ಒಂದು ರಾಜ್ಯಮಟ್ಟದ ಕಾರ್ಯಕ್ರಮವು ಕೇರಳದ ತಿರುವನಂತಪುರಮ್ಮಲ್ಲಿ ನೆರವೇರಿಸಲಾಗಿತ್ತು ಹಾಗಾಗಿ ನಾವು ನಮ್ಮ ಒಂದು ವಿಜ್ಞಾನದ ಸಮಾವೇಶವನ್ನು ನೆರವೇರಿಸಲು ನಾವು ತ್ರಿವೆಂಡ್ರಮ್ಗೆ ಹೋಗಿದ್ದೆವು ಅಲ್ಲಿ ನಾವು ಒಂದು ವಾರಗಳ ಕಾಲ ಕಾಲ ಕಳೆದಿದ್ದರಿಂದ ನನಗೆ ಒಂದಿಷ್ಟು ಸಂಗತಿಗಳು ತಿಳಿದವು ಅವೇನೆಂದರೆ ಅಲ್ಲಿಯ ಜನರು ಹೆಚ್ಚಾಗಿ ಬಂದ ಅತಿಥಿಗಳಿಗೆ ಅಂದರೆ ಬೇರೆ ಊರಿಂದ ಬಂದ ಅತಿಥಿಗಳಿಗೆ ಅವರು ಹೆಚ್ಚಾಗಿ ಪ್ರೀತಿ ನೀಡುತ್ತಾರೆ ಮತ್ತು ಒಳ್ಳೆಯ ರೀತಿಯ ಆಹಾರ ಮತ್ತು ಅವರಿಗೆ ವಸತಿ ಈ ಥರದ ಒಂದು ಎಲ್ಲ ಸವಲತ್ತುಗಳನ್ನು ಅವರು ಹೆಚ್ಚಾಗಿ ಒಳ್ಳೆಯ ಒಂದು ಗುಣದಿಂದ ಮಾಡಿಕೊಡುತ್ತಾರೆ ಹಾಗೆಯೇ ನಮ್ಮ ರಾಜ್ಯದಲ್ಲಿ ನಾನು ಸಂಚರಿವ ಸಂಚರಿಸುವ ಸ್ಥಳಗಳೆಂದರೆ ಹಂಪಿಯ ಒಂದು ಹಂಪಿ ವಿಜಯನಗರ ಸಾಮ್ರಾಜ್ಯ ಹಾಗೆಯೆ ಬೇಲೂರು ಪಟ್ಟದಕಲ್ಲು ಐಹೊಳೆ ಈ ಥರ ಐತಿಹಾಸಿಕ ಸ್ಥಳಗಳಿದ್ದಲ್ಲಿ ನಾನು ಪ್ರಯಾಣವನ್ನ ಬೆಳೆಸಿದ್ದೇನೆ ಅದರಿಂದ ನಾನು ತಿಳಿದುಕೊಂಡೆ ಏನೆಂದರೆ ನಮ್ಮ ಹಿಂದಿನ ಐತಿಹಾಸಿಕ ಸ್ಥಳಗಳು ಹೆಚ್ಚಿನ ಒಂದು ಉದ್ದೇಶದಿಂದ ಕೂಡಿತ್ತು ಹೇಗೆಂದರೆ ಅವು ಒಂದೊಂದು ಶಿಲ್ಪಕಲೆಗಳು ಒಂದೊಂದು ದೇವಸ್ಥಾನಗಳು ಒಂದೊಂದು ರೀತಿಯ ಉದ್ದೇಶದಿಂದ ಕೂಡಿತ್ತು ಇಂದಿನ ಕಾಲದ ರಾಜರ ಮನೆತನಗಳು ಮತ್ತು ಇಂದಿನ ಕಾಲದ ಜನರು ಯಾವ ರೀತಿ ದೇವಸ್ಥಾನಗಳನ್ನು ನಿರ್ಮಿಸುತ್ತಿದ್ದರು ಹಾಗೆಯೇ ಮ ಅವುಗಳಿಂದ ನಾವು ಯಾವ ರೀತಿಯ ಒಂದು ಒಳ್ಳೆಯ ಗು ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ ಎಂಬುದನ್ನು ನಾವು ಈಗ ನೋಡಿದರೆ ನಮಗೆ ಹಾಗೆ ತಿಳಿಯುತ್ತದೆ ಹಾಗಾಗಿ ನಮ್ದು ಒಂದು ಪ್ರಯಾಣದ ಉದ್ದೇಶ ಇದಾಗಿತ್ತು ಮತ್ತು ಹೆಚ್ಚಾಗಿ ನನಗೆ ಇನ್ನು ಮುಂದೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳಿಗೆ ಒಂದು ಪ್ರಯಾಣ ಬೆಳೆಸುವ ಒಂದು ಆಸಕ್ತಿ ಇದೆ ನನ್ನ ಒಂದು ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಅಂದರೆ ಯಾವ ರೀತಿ ಸ್ಥಳಗಳನ್ನು ನೋಡಬೇಕು ಮತ್ತು ಯಾವ ರೀತಿ ಸ್ಥಳಗಳಲ್ಲಿ ಯಾವ ರೀತಿಯ ಒಂದು ವಿಷಯಗಳನ್ನ ತಿಳಿದುಕೊಳ್ಬೇಕು ಹಾಗೆ ಇಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಪ್ರಯಾಣ ಬೆಳೆಸುತ್ತೇನೆ